ಹತ್ತು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಇಪ್ಪತ್ತ್ನಾಲ್ಕು ನವೆಂಬರ್ ಎರಡು ಸಾವಿರದ ಏಳು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಎರಡು ಮೂರು ಡಿಸೆಂಬರ್ ಎರಡು ಸಾವಿರದ ಐದು ಹದಿನೈದು ಜನವರಿ ಎರಡು ಸಾವಿರದ ಎಂಟು